ಹಲೋ ರೆಂಟ್ ಬೈಕ್ ಅವರಾ ಆಫೀಸ್ ನಂಬರಾ ಇದು ಮೇಡಮ್ ನಾವು ಪೂರ್ಣಿಮಾ ಅಂತ ನಾವು ಔಟ್ಸ್ಟೇಷನಿಂದ ಬಂದಿದ್ದೀವಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ತ್ರೀ ಡೇಸ್ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ನಮಗೆ ರೆಂಟ್ ಬೈಕ್ ಬೇಕಾಗಿತ್ತು ಒನ್ ಒನ್ ಡೇಗೆ ಎಷ್ಟಾಗುತ್ತೆ ರೆಂಟ್ ಬೈಕು ಮೇಡಮ್ ನಾವು ತ್ರೀ ಡೇಸ್ ಇರ್ತೀವಿ ಹ್ಞೂ ಸ್ವಂತದ್ದೇ ಹೇಳಿ ಮೇಡಮ್ ಹ್ಞೂ ಸ್ವಂತಕ್ಕೆ ಅಂದರೆ ತ್ರೀ ಡೇಸ್ ಮಾತ್ರ ಯೂಸ್ ಮಾಡ್ಕೊಂತೀವಿ ಮತ್ತೆ ರಿಟರ್ನ್ ಕೊಡ್ತೀರಲ್ಲವಾ

ಓಕೆ ತ್ರೀ ಡೇಸ್ಗೆ ತ್ರೀ ತೌಸಂಡಾ

ಹ್ಞೂ ಓಕೆ ಆಂ ಓಕೆ ಆಫೀಸ್ ಟೈಮಿಂಗ್ಸ್ ಎಷ್ಟೊತ್ತಿಂದ ಎಷ್ಟೊತ್ತಂಕ ಇರ್ತೀರಿ ನೀವು ಓಕೆ ಮತ್ತೆ ಅಕಸ್ಮಾತ್ ನಮ್ಗೆ ತ್ರೀ ಡೇಸ್ಗಿಂತ ಜಾಸ್ತಿ ಬೇಕು ಅಂದರೆ ಹಂಗೆ ನಾವು ಎಕ್ಸ್ಚೇಂಜ್ ಮಾಡ್ಕೊಬೋದಾ ಬೈಕನ್ನ ಹೌದಾ ಫೈವ್ ಡೇಸ್ ನಾವು ಒಟ್ಟಿಗೆ ತೊಗೊತಿಲ್ವಾ ಏನು ಅದ್ಕೆ ಡಿಸ್ಕೌಂಟ್ಸ್ ಏನು ಮಾಡಲ್ವಾ ಡಿಸ್ಕೌಂಟ್ ಏನು ಇಲ್ಲವಾ ನಮಗೆ ಆ ಥರ ಜಾಸ್ತಿ

ಓಕೆ ಹ್ಞೂ

ಹಾಂ ಸರಿ ಗಾಡಿ ಕಂಡೀಶನ್ ಎಲ್ಲ ಚೆಕ್ ಮಾಡಿ ಕೊಡ್ತೀರಲ್ಲಾ ನೀವು ಹ್ಞೂ ಓಕೆ ಮೇಡಮ್ ಹಾಂ ನಾನು ಬರೋವಾಗ ನಿಮಗೆ ಕಾಲ್ ಮಾಡಿ ಬರ್ತೀನಿ ಮೇಡಮ್ ಓಕೆ ಥ್ಯಾಂಕ್ ಯು